ನಾನು ಮೊಬೈಲಲ್ಲಿ ಫೋಟೋ ಜಾಸ್ತಿ ತೆಗೆಯೋದು ರೀಲ್ಸ್ ಶಾರ್ಟ್ಸೆಲ್ಲ ಮಾಡೋದು ತುಂಬ ಕಮ್ಮಿ ಏಕೆಂದರೆ ನನಗೆ ಫೋಟೋ ತೆಗೆಯಲಿಕ್ಕೆ ತುಂಬ ಇಂಟ್ರೆಸ್ಟ್ ಈಗಿನ ಅವರು ಜಾಸ್ತಿ ಫೋಟೋ ಕ್ರೇಜಿಗಿಂತ ಜಾಸ್ತಿ ರೀಲ್ಸ್ ಶಾರ್ಟ್ ಜಾಸ್ತಿ ಮಾಡೋರಿದ್ದಾರೆ ಅಂದರೆ ನಾನು ಮಾತ್ರ ನನಗೆ ಫೋಟೋ ಕ್ರೇಜ್ ತುಂಬ ಜಾಸ್ತಿ ಯಾಕೆಂದರೆ ಫೋಟೋದಲ್ಲಿ ನಮಗೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ರೀಲ್ಸ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಅದಕ್ಕೆ ಎಡಿಟ್ ಎಲ್ಲ ಮಾಡಬೇಕು ತುಂಬ ಟೈಮ್ ತಗೊಳ್ತದೆ ಎಟ್ ಲೀಸ್ಟ್ ಒಂದು ರೀಲ್ಸ್ ಮಾಡಲಿಕ್ಕೆ ಒಂದು ನೈಂಟಿ ಸೆಕೆಂಡ್ಸ್ ಆದರೂ ಬೇಕು ಅಪ್ ಟು ನೈನ್ ಸೆಕೆಂಡ್ ಅಪ್ ಟು ನೈಂಟಿ ಸೆಕೆಂಡ್ಸ್ ಬೇಕೇ ಬೇಕು ತರ್ಟಿ ಟು ನೈಂಟಿ ಸೆಕೆಂಡ್ಸ್ ಮತ್ತು ನಾವದನ್ನು ಎಡಿಟ್ ಮಾಡಿ ಶೋಷಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕು ಹಾಗೆಲ್ಲ ಇರುವಾಗ ತುಂಬ ಟೈಮ್ ತಗೊಳ್ತದೆ ರೀಲ್ಸ್ ಮಾಡಲಿಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಎಫೆಕ್ಟ್ಸ್ ಯಾ ಯಾಡ್ ಮಾಡಬೇಕು ತುಂಬ ಕೆಲಸ ಉಂಟು ಅದರಲ್ಲಿ ಆದರೆ ಫೋಟೋ ತೆಗಿಲಿಕ್ಕೆ ಅಷ್ಟೇನು ಕೆಲಸ ಇಲ್ಲ ನಾವೂ ನಮಗೆ ಇಷ್ಟ ಬಂದ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆಯ ಒಂದೇ ಒಂದು ಅಥವಾ ಎರಡು ಮೂರು ಫೋಟೋ ಕ್ಲಿಕ್ ಮಾಡಿದರೆ ಸಾಕು ಮತ್ತು ಈಗಿನ ಜನ್ರೇಷನ್ ತುಂಬ ರೀಲ್ಸ್ ಮತ್ತೆ ಶಾರ್ಟ್ಸಿಗೆಲ್ಲ ಅಡಿಕ್ಟ್ ಆಗ್ತಾಯಿದ್ದಾರೆ ಸೊ ನನ್ನ ಪ್ರಕಾರ ಎರಡು ಒಳ್ಳೆಯದು ಆದರೆ ನನಗೆ ಫೋಟೋ ತೆಗೆಯುವುದು ಫೋಟೋ ತೆಗೆಸಿಕೊಳ್ಳೋದು ಇಷ್ಟ ರೀಲ್ಸ್ ನಾನು ನೋಡ್ತೇನೆ ಶಾರ್ಟ್ಸಲ್ಲಿ ಕೂಡ ನೋಡ್ತೇನೆ ಆದರೆ ನನಗೆ ಅಂದರೆ ತುಂಬ ಎಂಜಾಯ್ ಕೂಡ ಮಾಡ್ತೆ ಮಾಡ್ತೇನೆ ಈಗ ತುಂಬ ಜನ ಇನ್ಸ್ಟ್ರಾಗ್ರಾಮ್ ಯೂಸರ್ಸ್ ಯೂಟ್ಯೂಬರ್ಸ್ ಎಲ್ಲ ಜಾಸ್ತಿ ರೀಲ್ಸ್ ಶಾರ್ಟ್ಸ್ ಮಾಡಿ ಇನ್ಕಮ್ ಮಾಡ್ತಿದ್ದಾರೆ ಆದರೆ ಫೋಟೋದಲ್ಲಿ ಅಷ್ಟು ಇನ್ಕಮ್ ಬರುವುದಿಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇದ್ದರೆ ಇದ್ದವರ ಫೋಟೋಗೆ ಲೈಕ್ಸ್ ಮೇಲೆ ಕಮೆಂಟ್ಸ್ ಮೇಲೆ ಅವರಿಗೆ ಇನ್ಕಮ್ ಬರ್ಬೋದು ಆದರೆ ರೀಲ್ಸ್ ಮಾಡಿದರೆ ನಾವು ನಮ್ಮದು ಕ್ಲಿಕ್ಕಾದರೆ ನಮ್ಮ ರೀಲ್ಸ್ ಒಳ್ಳೆ ಇದ್ರೆ ತುಂಬ ಜನ ನೋಡ್ತಾರೆ ಆವಾಗ ಇನ್ಕಮ್ ಜನ್ರೇಟ್ ಆಗುತ್ತೆ ಅದೊಂದು ಒಳ್ಳೆ ವಿಶ್ ವಿಷಯ ರೀಲ್ಸಲ್ಲಿ ನಾವು ಹೆಚ್ಚಿನ ಜನರನ್ನು ತಲುಪ್ಬೋದು ಹಾಗಾಗಿ ರೀಲ್ಸ ಒಂದು ಲೆಕ್ಕದಲ್ಲಿ ಆದಾಯ ಕೂಡ ಹೆಚ್ಚಿಸ್ಬೋದು ರೀಲ್ಸಲ್ಲಿ ತುಂಬ ಜನರ ಲೈಫ್ ಕೂಡನ ನಡೀತಾಯಿದೆ ರೀಲ್ಸ್ ಶಾರ್ಟ್ಸ್ ಎಲ್ಲ ಮಾಡಿ ತುಂಬ ಜನ ಅದನ್ನೇ ಇನ್ಕಮ್ ಸಾರ್ಸ್ ಮಾಡಿಕೊಂಡು ಜೀವನ ನಡೆಸ್ತಾಯಿದ್ದಾರೆ ಫೋಟೋಗ್ರಾಪಿ ಹಾಬಿ ಅಷ್ಟೇ ಅದ್ರಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಫೋಟೋದಲ್ಲಿ ನಾವು ಅಂದರೆ ನಮ್ಮ ಖುಷಿಗೋಸ್ಕರ ಯಾಸ್ ಎ ಹಾಬಿಯಾಗಿ ಮಾಡ್ಬೋದು ನಾವು ರೀಲ್ಸನ್ನು ಹಾಬಿಯಾಗಿ ತಗೊಂಡ್ರೆ ಅದು ಹಾಬಿ ಕೂಡ ಆಗ್ತದೆ ಪ್ಲಸ್ ಕೂಡ ಇನ್ಕಮ್ ಸಾರ್ಸ್ ಕೂಡ ಆಗುತ್ತೆ ರೀಲ್ಸಲ್ಲಿ ನಾವು ಅಂದರೆ ನಮಗೆ ಹೇಗೆ ಬೇಕು ಹಾಗೆ ಯಾವ ಪ್ಲೇಸಿಗೆ ಬೇಕಾದ್ರೂ ನಾವು ಅಥವಾ ನಾವು ಹಾಗೆ ರ್ಯಾಂಡಮಾಗಿ ಯಾವ ಬಗ್ಗೆ ಕೂಡ ರೀಲ್ಸ್ ಮಾಡ್ಬೋದು ಫೋಟೋ ತೆಗಿಲಿಕ್ಕೆ ಆದರೆ ನಮಗೆ ಈ ಬ್ಯಾಕ್ರೌಂಡ್ ಒಳ್ಳೆಯ ಬೇಕು ಹಾಗೆಲ್ಲ ಬೇಕು ರೀಲ್ಸ್ ಮಾಡಲಿಕ್ಕೆ ನಮಗೆ ಎಲ್ಲಿ ಬೇಕಾದ್ರೂ ಮೊಬೈಲ್ ಇದ್ದರೆ ಅಥವಾ ಕ್ಯಾಮ ಕ್ಯಾಮರಾ ಇದ್ದರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾನು ಜಾಸ್ತಿ ಯೂಸ್ ಮಾಡೋದು ಕ್ಯಾಮರಾ ನಾನು ರೀಲ್ಸ್ ಮಾಡಿದೆ ಮಾಡಿದ್ದು ಮಾಡಿಲ್ಲ ಅಂತ ಹೇಳ್ತಾಯಿಲ್ಲ ಮಾಡಿದ್ದೇನೆ ಆದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾವು ನನ್ನ ಪ್ರಕಾರ ಲೀರ್ ರೀಲ್ಸ್ ಮಾಡಲಿಕ್ಕೆ ಮೊಬೆಲ್ ಕ್ಯಾಮರವೇ ಬೆಷ್ಟ್ ಸೊ ಮೊಬೆಲ್ ಕ್ಯಾಮರಾದಲ್ಲಿ ನಾವು ಈಗಿನ ಮೊಬೈಲ್ನಲ್ಲಿ ಒಳ್ಳೆಯ ಕ್ಲಾರಿಟಿಲಿ ತೆಗಿಬೋದು ರೀಲ್ಸ್ ಎಲ್ಲ ಸೊ ನಮಗೆ ಕ್ಯಮರಾ ಒಳ್ಳೆ ಕ್ಯಮರ ಇದ್ದರೆ ನಾವು ಒಳ್ಳೆಯ ಕ್ಲಿಯರ್ ಆಗಿ ರೀಲ್ಸ್ ತೆಗಿಬೋದು ಅದಕ್ಕೋಸ್ಕರ ನನ್ನ ಪ್ರಕಾರ ಕ್ಯಾಮರ ಮೊಬೈಲ್ ಕ್ಯಾಮರಾ ರೀಲ್ಸ್ ಮಾಡಲಿಕ್ಕೆ ಬೆಸ್ಟ್ ಮತ್ತು ವ್ಯತ್ಯಾಸ ಅಂದರೆ ರೀಲ್ಸ್ ಮಾಡಲಿಕ್ಕೆ ನಾವು ಟ್ರಾವೆಲಿಂಗ್ ರೀಲ್ಸ್ ಕೂಡ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಹಾಗಾಗಿ ಅದೊಂದು ಬೆಸ್ಟ್ ನಮ್ಮ ಟಾಪಿಕ್ ಒಳ್ಳೆ ಇದ್ರೆ ನಮ್ಮ ಕ ಕಂಟೆಂಟ್ ಒಳ್ಳೆ ಇದ್ದರೆ ಯಾರು ಬೇಕಾದ್ರೂ ಕೂಡ ರೀಲ್ಸ್ ಮಾಡಿ ಮಾಡ್ಬೋದು ಹಾಗೆ ಫೋಟೋ ತೆಗೆಯಲಿಕ್ಕೆ ಯಾರೂ ಕೂಡ ಆಗ್ತದೆ ಆದರೆ ರೀಲ್ಸ್ ಮಾಡಲಿಕ್ಕೆ ಎಲ್ರಿಗೆ ಕೂಡ ಸಾಧ್ಯ ಸಾಧ್ಯ ಇಲ್ಲ ಫೋಟೋ ಚಿಕ್ಕ ಮಗು ಕೂಡ ತೆಗಿಬೋದು ಆದರೆ ರೀಲ್ಸ್ ಚಿಕ್ಕ ಮಗುವಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇನ್ಫಾರ್ಮೇಶನ್ ಬೇಕು ಮಾತಾಡಬೇಕು ಮತ್ತು ಅದನ್ನು ಎಡೀಟ್ ಮಾಡಬೇಕು ತುಂಬ ಕೆಲಸ ಇರ್ತದೆ ರೀಲ್ಸಲ್ಲಿ ಸೊ ನಾನು ಹೇಳೋದೆಂದ್ರೆ ರೀಲ್ಸ್ ಅಥವಾ ಶಾರ್ಟ್ಸ್ ಯಾವುದು ಇರಲಿ ಅಥವಾ ಫೋಟೋ ಇರಲಿ ಮೂರು ಕೂಡ ಅವಶ್ಯಕತೆ ಉಂಟು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ರೀಲ್ಸ್ ಮತ್ತೆ ಶಾರ್ಟ್ಸಲ್ಲಿ ನಮಗೆ ಒಂದು ಒಳ್ಳೆ ಫ್ಲ್ಯಾಟ್ಫಾರ್ಮ್ ಅಂದರೆ ನಮ್ಮ ಪ್ರತಿಭೆ ಒಂದು ಹಂಚಲಿಕ್ಕೆ ನಮಗೆ ಒಳ್ಳೆ ಫ್ಲ್ಯಾಟ್ಫಾರ್ಮ್ ಫೋಟೋದಲ್ಲಿ ಅದೊಂದು ಫಿಕ್ಸ್ ಆಗಿರ್ತದೆ ಫೋಟೋ ಹಾಗೆ ಅದನ್ನು ಕೆಲವ್ರು ನೋಡ್ತಾರೆ ಇಗ್ನೋರ್ ಮಾಡ್ಬಿಡ್ತಾರೆ ಅದೇ ರೀಲ್ಸ್ ಹಾ ಹಾಗೆ ಅಲ್ಲ ಅದರಲ್ಲಿ ಆಡಿಯೋ ಇರ್ತದೆ ವೀಡಿಯೋ ಇರ್ತದೆ ಸೊ ಅದೂ ಇನ್ನೊಬ್ಬರಿಗೆ ಪಬ್ಲಿಕ್ಕಿಗೆ ಎ ಎಫೆಕ್ಟೀವ್ ಆಗಲಿಕ್ಕೆ ತುಂಬ ಚಾನ್ಸ್ ಉಂಟು ನಮ್ಮ ಆಡಿಯೋ ವೀಡಿಯೋ ಒಬ್ಬರಿಗೆ ಇಷ್ಟ ಕೂಡ ಆದರೆ ಅದನ್ನು ಕೋಟಿಗಟ್ಟಲೆ ವ್ಯೂಸ್ ಕೂಡ ಬರಲಿಕ್ಕೆ ಚಾನ್ಸ್ ತುಂಬ ಉಂಟು ಸೊ ರೀಲ್ಸ್ ಇಸ್ ಎ ಬೆಸ್ಟ್ ಹುಂ ಮತ್ತು ನಾವು ಫೇಮಸ್ ಕೂಡ ರೀಲ್ಸ್ ಶಾರ್ಟ್ಸಲ್ಲಿ ಆಗ್ಬೋದು ಫೋಟೋ ತೆಗೆದು ಫೋಟೋಗ್ರಾಫಿಯಲ್ಲಿ ಫೇಮಸ್ ಅದಾರ ತುಂಬ ಕಡಿಮೆ ರೀಲ್ಸ್ ಶಾರ್ಟ್ಸಲ್ಲಿ ಶಾರ್ಟ್ ಟೈಮಲ್ಲಿ ತುಂಬ ಜನ ಫೇಮಸ್ ಆಗಿದ್ದಾರೆ ಅದಕ್ಕೆ ನಾವೀಗ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ರೀಲ್ಸ್ ಶಾರ್ಟ್ಸ್ ನೋಡಿದರೆ ನಮಗೆ ಗೊತ್ತಾಗ್ತದೆ ಸೊ ಅದೊಂದು ತುಂಬ ದೊಡ್ಡ ಬೆನಿಫಿಟ್ ಆ ರೀಲ್ಸ್ ಮಾಡುವವರಿಗೆ ಶಾರ್ಟ್ಸ್ ಎಲ್ಲ ಮಾಡಿ ಮಾಡುವವರಿಗೆ ಸೊ ಈಗಿನ ಮ ಮತ್ತೊಂದು ಪ್ಲಸ್ ಅಂದರೆ ಈಗಿನ ಮಕ್ಕಳು ಮಕ್ಕಳು ಎಷ್ಟು ಚಿಕ್ಕ ವಯಸ್ನಲ್ಲಿ ರೀಲ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಅದೊಂದು ಅವರಿಗೆ ಹಾಬಿ ಕೂಡ ಆಗ್ತದೆ ಅವರಿಗೆ ಅಕ್ಕ ಅವರಿಗೆ ಒಳ್ಳೆಯ ಕ್ಲಿಕ್ಕಾದರೆ ಅವರು ಅವರಿಗೆ ಇನ್ಕಮ್ ಸೋರ್ಸ್ ಕೂಡ ಆಗ್ತದೆ ನಾವು ಪ್ರಪಂಚವನ್ನು ಇನ್ನೊಬ್ಬರ ಇನ್ನೊಂದು ಕರಡಿಗೆ ನಾವು ಬೇಗ ತಲುಪ್ಬೋದು ನಾವು ಈಗ ಇದು ವಿಶ್ವದಲ್ಲಿ ಎಲ್ಲಿ ಕೂಡ ನಾವು ಇರ್ಬೋದು ನಾವು ಒಂದೇ ಒಂದು ಕಡೆಯಿಂದ ನಿಂತುಕೊಂಡು ಇಡೀ ವಿಶ್ವದ ಆಗುಹೋಗುಗಳನ್ನು ರೀಲ್ಸ್ ಅಥವಾ ಯಾವುದು ಶಾರ್ಟ್ಸಲ್ಲಿ ಅವರು ಅಪ್ಲೋಡ್ ಮಾಡಿರ್ತಾರೆ ಅವರ ನೋಡಿ ನಾವು ತಿಳ್ಕೊಳ್ಬೋದು ನಮಗೆ ಅದು ಜಾಸ್ತಿ ಟೈಮ್ ಬೇಕಿಲ್ಲ ಮತ್ತೆ ರೀಲ್ಸ್ ಶಾರ್ಟ್ಸ್ ಇದಕ್ಕೆ ಲಾಂಗ್ ಟೈಮ್ ಅದು ಇರೋಲ್ಲ ಥರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ವರಗೆ ಇರ್ತದೆ ಜಾಸ್ತಿ ಅಂದರೆ ನೈಂಟಿ ಸೆಕೆನ್ ಸೆಕೆಂಡ್ಸ್ ಮೈನ್ ಆಗಿ ಇರೋದು ತರ್ಟಿ ಸೆಕೆಂಡ್ ಸೊ ರೀಲ್ಸ್ ನಾವು ಅತಿ ಕಡಿಮೆ ಸಮಯದಲ್ಲಿ ದೊಡ್ಡ ದೊಡ್ಡ ವಿಷಯವನ್ನು ನಾವು ತಿಳ್ಕೊಳ್ಬೋದು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನಾವು ತಿಳ್ಕೊಳ್ಬೋದು ಸೊ ರೀಲ್ಸ್ ಗಿಂತ ರೀಲ್ಸಲ್ಲಿ ಅದೊಂದು ಬೆನಿಫಿಟ್ ಜಾಸ್ತಿ ಮತ್ತೆ ರೀಲ್ಸ್ ಮಾಡಲಿಕ್ಕೆ ಏಜ್ ಲಿಮಿಟ್ ಇಲ್ಲ ಹಾ ತೋ ನಮಗಿಲ್ಲಿ ಫರ್ಫೆಕ್ಷನ್ಗೆ ನಾವು ಕಾಯಬೇಕಂತಿಲ್ಲ ನಮ್ಮ ಕಂಟೆಂಟ್ ಟಾಪಿಕ್ ಒಳ್ಳೆ ಇದ್ದರೆ ಯಾರು ಬೇಕಾದ್ರೂ ರೀಲ್ಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ವಯೋವೃದ್ಧರ ತನಕ ರೀಲ್ಸ ಮಾಡ್ಬೋದು ಮತ್ತು ಅದೇ ಫೋಟೋಗ್ರಾಪಿಯಲ್ಲಿ ಏನಾಗ್ತದೆ ಅಂದರೆ ಫೋಟೋಗ್ರಾಪಿಯಲ್ಲಿ ನಮಗೆ ಫೋಟೋ ಆ್ಯಂಗಲ್ ತೆಗಿಲಿಕ್ಕೆ ಗೊತ್ತಿರಬೇಕು ಫೋಟೋ ಯಾವ ಆ್ಯಂಗಲಲ್ಲಿ ಉಂಟು ಎಷ್ಟು ಕ್ಲಾರಿಟಿ ಬ್ಯಾಗ್ರೌಂಡ್ ಹೇಗೆ ಉಂಟು ಅದೆಲ್ಲ ನಮಗೆ ಗೊತ್ತಿರಬೇಕು ರೀಲ್ಸಲ್ಲಿ ಅಷ್ಟು ಅಂದರೆ ನಾವು ಹೇಗೆ ಅಂದರೆ ನಾವು ಒಟ್ಟಾರೆಯಾಗಿ ರೀಲ್ಸ್ ಮಾಡದೆ ಕೂಡ ಅದು ಕ್ಲಿಕ್ಕಾದರೆ ಕಂಟೆಂಟ್ ಒಳ್ಳೆ ಇದ್ರೆ ಅದು ಇನ್ನೊಬ್ಬರಿಗೆ ಬಲು ಬೇಗ ತಲುಪುವ ಚಾನ್ಸು ತುಂಬ ಉಂಟು ಸೊ ಈ ವಿಷ್ಯದಲ್ಲಿ ನಾನು ಹೇಳೋದು ಕ್ಯಾಮರಾದಲ್ಲಿ ನಾನು ರೀಲ್ಸ್ ಮಾಡುವುದು ಕಮ್ಮಿ ಶಾರ್ಟ್ಸ್ ಕೂಡ ಮಾಡುವುದು ಕಮ್ಮಿ ಆದರೆ ನಾನು ಫೋಟೋ ತೆಗಿತೀನಿ ನನಗೆ ಫೋಟೋ ತೆಗಿಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ನಾನಿಷ್ಟು ನಾವು ಕೆಮರ ಮತ್ತು ಫೋಟೋ ಕ್ಯಾಮರಾ ಮತ್ತು ರೀಲ್ ಶಾರ್ಟ್ಸಿಗಿರುವ ವ್ಯತ್ಯಾಸ ನನ್ನ ಪ್ರಕಾರ